ನಾನು ನಿನ್ನೆ ಮಲಗುವಾಗ ತಡವಾಯಿತು ಹಾಗೂ ನನಗೆ ಬೆಳಗ್ಗಿನ ಪದಾರ್ಥಕ್ಕೆ ನಾನು ಏನು ಕೂಡ ತಯಾರಿ ಮಾಡಿರಲಿಲ್ಲ ಹಾಗಾಗಿ ನಾನು ಬೆಳಗ್ಗಿನ ಉಪಹಾರಕ್ಕೆ ನಾನು ಚಿತ್ರಾನ್ನವನ್ನು ಮಾಡಲು ನಿರ್ಧರಿಸಿದೆ ಚಿತ್ರಾನ್ನವನ್ನು ಮಾಡಲು ಕೇವಲ ಐದು ನಿಮಿಷಗಳ ಸಮಯಾವಕಾಶ ಸಾಕು ಹಾಗೆ ನಮ್ಮ ಮನೆಯಲ್ಲಿ ನಿನ್ನೆ ಮಾಡಿದ ಅನ್ನವು ಉಳಿದಿತ್ತು ಹಾಗೆ ನಾನು ಚಿತ್ರಾನ್ನವನ್ನು ಮಾಡಲು ಪ್ರಾರಂಭಿಸಿದೆ ಹಾಗೆ ಚಿತ್ರಾನ್ನವನ್ನು ಹಲವಾರು ವಿಧ ವಿಧಗಳಾಗಿ ಮಾಡುತ್ತಾರೆ ಹೋಟೆಲ್ನಲ್ಲಿ ಒಂದು ಕಡೆ ಚಿತ್ರಾನ್ನ ಸ್ಪೆಷಲ್ಗಳು ತುಂಬ ಇರುತ್ತವೆ ನಾನು ಒಂದು ಹೋಟೆಲಿಗೆ ಹೋಗಿದ್ದೆ ಅಲ್ಲಿ ಹೋಗಿದ್ದಾಗ ನಾನು ಚಿತ್ರಾನ್ನವನ್ನು ತೆಗೆದುಕೊಂಡೆನು ಚಿತ್ರಾನ್ನವು ತುಂಬ ರುಚಿಕರವಾಗಿತ್ತು ಅದರ ಜೊತೆಗೆ ತಿನ್ನಲಿಕ್ಕೆ ಕಾಯಿ ಚಟ್ನಿಯನ್ನು ಕೂಡ ಕೊಟ್ಟಿದ್ದರು ಅದು ಕೂಡ ತುಂಬ ರುಚಿಕರವಾಗಿತ್ತು ಹಾಗೆ ನಾನು ಆ ಹೋಟೆಲಿನ ಮಾಲೀಕರಿಗೆ ನಿಮ್ಮ ಬಳಿ ಮಾಡಿದ ಈ ಪದಾರ್ಥವು ತುಂಬ ಚೆನ್ನಾಗಿತ್ತು ಹಾಗೂ ನನಗೆ ಅದನ್ನು ತಿಂದ ಕೂಡಲೇ ತುಂಬ ಸಂತೋಷವಾಯಿತು ಎಂದು ಹೇಳಿದೆನು ಹಾಗೂ ನನ್ನ ಅಜ್ಜಿ ಮಾಡಿಕೊಟ್ಟ ಚಿತ್ರಾನ್ನದ ಹಾಗೆ ಇತ್ತು ಎಂದು ಹೇಳಿದೆನು ಹಾಗೆ ನನಗೆ ಚಿತ್ರಾನ್ನ ಮಾಡಲಿಕ್ಕೆ ನೆನಪಿಗೆ ಬಂತು ಹಾಗೆ ಅತ್ಯಂತ ಕಡಿಮೆ ಸಮಯದಲ್ಲಿ ಅತ್ಯಂತ ಬೇಗ ಬೇಗನೆ ಇದನ್ನು ಮಾಡಬೌದು ಹಾಗೆ ನಾನು ಚಿತ್ರಾನ್ನವನ್ನು ಮಾಡಲು ಪ್ರಾರಂಭಿಸಿದೆನು ಮತ್ತು ಮೊದಲಿಗೆ ಅದನ್ನು ಮಾಡಲು ಯಾವುದೆಲ್ಲ ಸಲಕರಣೆಗಳು ಬೇಕು ಹಾಗೂ ಯಾವೆಲ್ಲ ಪದಾರ್ಥಗಳು ಬೇಕು ಅದನ್ನು ಕೂಡ ತೆಗೆದು ಇಟ್ಟೆನು ನಂತರ ಒಂದು ಚಿಕ್ಕದಾದ ಬಾಣಲೆಯನ್ನು ತೆಗೆದುಕೊಂಡೆನು ಹಾಗೂ ಅದನ್ನು ಗ್ಯಾಸ್ನಲ್ಲಿ ಇಟ್ಟು ಹಚ್ಚಿದೆನು ತದನಂತರ ಬಾಣಲೆಯು ಕಾದ ನಂತರ ನಾನು ಬಾಣಲೆಗೆ ಆಹಾರಕ್ಕೆ ಒಳ್ಳೆಯ ಗುಣಮಟ್ಟವಿರುವ ಹಾಗೂ ಕಂಪೆನಿಯಲ್ಲಿ ಅವರು ಗವರ್ಮೆಂಟಿನಿಂದ ತೆಗೆದುಕೊಂಡ ಲೈಸೆನ್ಸ್ ಲೈಸೆನ್ಸ್ನಿಂದ ಉತ್ತಮ ಗುಣಮಟ್ಟವೆಂದು ದೃಢೀಕರಣವಾದ ನಂತರ ನಾನು ಫ್ರೀಡಮ್ ಎಣ್ಣೆಯನ್ನು ಉಪಯೋಗಿಸುತ್ತಾ ಇದ್ದೇನೆ ಈ ಎಣ್ಣೆಯು ದೇಹಕ್ಕೆ ತುಂಬ ಒಳ್ಳೆಯದು ಹಾಗೂ ನಾನು ಇದನ್ನು ಬಳಸುತ್ತಾ ಇದ್ದೇನೆ ಹಾಗೆ ನನಗೆ ಯಾವುದೇ ರೀತಿಯಾದಂಥ ತೊಂದರೆಯೂ ಕೂಡ ಇದರಿಂದ ಆಗಲಿಲ್ಲ ಹಾಗಾಗಿ ಬಾಣಲೆಗೆ ಎಣ್ಣೆಯನ್ನು ಹಾಕಿದ ನಂತರ ಅದಕ್ಕೆ ಸಾಸಿವೆಯನ್ನು ಹಾಕಿದೆನು ಸಾಸಿವೆಯು ಕಾದ ನಂತರ ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಬೇವಿನ ಸೊಪ್ಪನ್ನು ಹಾಕಿದೆ ನಂತರ ಈರುಳ್ಳಿಯು ಕಾಫಿ ಬಣ್ಣಕ್ಕೆ ಬಂದ ನಂತರ ಈರುಳ್ಳಿಯು ಕಾದ ನಂತರ ರಾತ್ರಿ ಉಳಿಯುವ ಅನ್ನವನ್ನು ಹಾಕಿದೆ ಅದರ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿದೆನು ನಂತರ ಕಡಲೆಕಾಯಿಯನ್ನು ಮೊದಲಿಗೆ ಎಣ್ಣೆಯಲ್ಲಿ ಹುರಿದಿರಬೇಕು ನಂತರ ನಾನು ಕಡಲೆಕಾಯಿಯನ್ನು ಕೂಡ ಹಾಕಿದೆನು ನಂತರ ರುಚಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಪುನಃ ನಾನು ಅದನ್ನು ಸರಿಯಾಗಿ ಮಿಶ್ರಣ ಮಾಡಿದೆನು ನಂತರ ಅದಕ್ಕೆ ಸ್ವಲ್ಪ ಚಿತ್ರಾನ್ನದ ಮಸಾಲದ ಹುಡಿಯನ್ನು ಅದಕ್ಕೆ ಹಾಕಿದೆನು ಹಾಗೆ ಬಣ್ಣ ಬರಲಿಕ್ಕೆ ನಾನು ಸ್ವಲ್ಪ ಅರಶಿಣವನ್ನು ಕೂಡ ಹಾಕಿದೆನು ನಂತರ ಅದನ್ನು ಸರಿಯಾಗಿ ಪುನಃ ಮಿಶ್ರಣ ಮಾಡಿದೆನು ಹಾಗೆ ನಂತರ ಚಿತ್ರಾನ್ನವು ಆಗಿದೆ ಹಾಗೆ ಮನೆಯವರಿಗೆ ಅದನ್ನು ತಿನ್ನಲು ಕೊಟ್ಟೆನು ಹಾಗೆ ಹಾಕಿಟ್ಟೆನು ಹಾಗೆ ಅವರೆಲ್ಲರೂ ಚಿತ್ರಾನ್ನವು ಚೆನ್ನಾಗಿರುವುದೆಂದು ಹೇಳಿದರು ಹಾಗೆ ನನಗೆ ಸಮಯದ ಅಭಾವ ಕಡಿಮೆ ಇದ್ದರಿಂದ ಚಿತ್ರಾನ್ನವನ್ನು ಮಾಡುತ್ತಾ ಅತ್ಯಂತ ಸುಲಭವಾಗಿ ಮಾರ್ಗ ವೇಗವಾಗಿ ಮಾಡುವಂಥ ಪದಾರ್ಥ ಇದಾಗಿದೆ